ಹ್ಞೂ ರೀ ಆಂಜನೇಯ ಡಾಕ್ಟ್ರು

ಹೌದೇನು ರೀ ಮೊನ್ನೆ ಗುಳ್ಗೆ ಕೊಟ್ಟಿದ್ನಲ್ಲ ತಗಂಡಿಲ್ಲೇನ್ರಿ ಅವನ್ನು ಮೂರೊತ್ತು ಕೊಟ್ಟಿದ್ದೆ ಮೂರು ಮೂರೊತ್ತು ಕೊಟ್ಟಿದ್ದೆ ನಾನು

ಹೌದಾ ನೀವು ನೀವು ಅನ್ನ ಅನ್ನ ಬ್ಯಾಳೆ ಸಾಂಬಾರು ಅನ್ನ ಉಣ್ಣಬೇಕ್ರಿ ಮೊಸ್ರು ಅನ್ನ ಊಟ ಮಜ್ಜಿಗೆ ಎಲ್ಲ ಉಣ್ಬಾರ್ದು ಆಮೇಲೆ ಅದು ವ್ಯತ್ಯಾಸ ಆಗುತ್ತೆ ರೀ

ಏನು ತೆ ಏನು ತಲಿನೋವು ತಲಿನೋವು ಜಾಸ್ತಿ ಆಯ್ತೇನು ರೀ ಹ್ಞೂ ರೀ ಜ್ವರ ಅದು ಚಳಿ ಜ್ವರನೇ ಬಂದಿರಬೇಕ್ರಿ ಹಂಗಾದ್ರೆ ಚಳಿ ಜ್ವರನೇ ಬಂದಿರ್ತೈತೆ ರೀ ನೀವು ಇಂಜೆಕ್ಷನ್ ಮಾಡಿಸ್ಕೊಬೇಕ್ರಿ ಎರಡು ಇಂಜೆಕ್ಷನ್ ಮಾಡಿಸ್ಕಂಡ್ ಆರಾಮಲ್ಲಿ ಒಂದೆರಡು ದಿನ ರೆಷ್ಟ್ ತಗೊಂಡ್ಮೇಲೆ ಆರಾಮಾಗತ್ತೆ ರೀ ಆಗ

ನಾವು ನಾಳೆ ನಾವು ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಇರ್ತೀವಿ ರಿ ಹ್ಞೂ ರೀ ನಾಲ್ಕು ಗಂಟೆಗೆ ಇರ್ತೀವಿ ರಿ

ಹೌದೇನ್ ರೀ ಹ್ಞೂ ಊಟಕ್ಕಿಂತ ಮುಂಚಿಂದು ಆದ್ಮೇಲೆ ತಗೊಂಡ್ ಏನು ರಿ ಹ್ಞೂ ಹೌದಾ ಊಟ ಆದ್ಮೇಲೂ ಗುಳ್ಗೆ ಕೊಟ್ಟಿದ್ದನ್ನ ಅವನ್ನೂ ತಗಂಡಿದ್ರೇನ ಹ್ಞೂ ಹೌದೇನ್ರಿ ನಾವು ನಾಲ್ಕು ಗಂಟೆ ನಾಳೆ ನಾ ಇವ್ಗ ಹೊರಗಡೆ ಅದೀವಿ ರಿ ನಾಳೆ ನಾಲ್ಕು ಗಂಟೆಗೆ ಬನ್ರಿ ನಾವು ದವಾಖಾನೆಗ ಇರ್ತೀವಿ ರಿ ಅವಾಗ ಗುಳಿಗೆ ಕೊಡ್ತೀವಿ ರಿ ಹ್ಞೂ ಆಯಿತು